ಹಾಂ ಎಸ್ ಹೌದು

ಹೌದಾ ಏನು ಆಗಿತ್ತು ನಿಮಗೆ

ನೀವು ಎಲ್ಲಾದ್ರೂ ಹೊರಗಡೆ ಓಡಾಡಿದ್ರ ಲಾಂಗ್ ಜರ್ನಿ ಎಲ್ಲ ಮಾಡಬಾರ್ದು ಪವಿತ್ರ ಅವರೆ ಮನೇಲ್ಲೆ ಇರಬೇಕು ನೀವು ಸುತ್ತಾಡೋದರಿಂದ ಕೊಲ್ಡ್ ಇನ್ನೂ ಜಾಸ್ತಿ ಆಗುತ್ತೆ ನೀವು ಹೊರಗಡೆ ಓಡಾಡಬಾರ್ದು ಮನೆ ಒಳಗಡೆನೇ ಇರಬೇಕು ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ತೊಗೊಂಡ್ರಾ ಹೌದಾ ತೊಗೋಳಿ ಮತ್ತೊಂದು ಸಲ ಬನ್ನಿ ನಾಳೆ ನಾನು ಕ್ಲಿನಿಕ್ಕಲ್ಲೇ ಇರ್ತೀನಿ ಅವಾಗ ಮತ್ತೆ ಟ್ಯಾಬ್ಲೆಟ್ ಕೊಡ್ತೀನಿ ಹಾಂ ಹೊರಗಡೆ ಎಲ್ಲೂ ಹೊಗಬೇಡಿ ಹಾಂ ನೋಡಿ ಟ್ರಾಯ್ ಮಾಡಿ ಮಾಡ್ಕೊಂಡು ಕುಡೀರಿ ಕಡಿಮೆ ಆಗಿಲ್ಲ ಅಂದರೆ ಮನೆಮದ್ದು ಅಂತ ಹೇಳಿದರೆ ವೀಳ್ಯದೆಲೆ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ ಮತ್ತು ತುಳಸಿ ಯೂಸ್ ಮಾಡಿ ಕಡಿಮೆ ಆಗುತ್ತೆ ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಮತ್ತೆ ಕ್ಲಿನಿಕ್ಗೆ ಬನ್ನಿ ನಾನು ನಾನು ಇರ್ತೇನೆ ಓಕೆ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಅದೇ ಹೇಳಿದ್ನಲ್ಲ ಪವಿತ್ರಾ ಅವರೆ ನೀವು ಹೊರಗಡೆ ಹೋಗ್ತೀರಾ ಅಂತ ನೀವು ಹಾಂ ಮಾರ್ನಿಂಗ್ ಟೈಮಲ್ಲಿ ಮನೆಯಲ್ಲೆ ಇರಬೇಕು ಅದು ಕೋಲ್ಡ್ ಇರುತ್ತೆ ವೆದರು ಮತ್ತು ಇನ್ನೂ ಕೋಲ್ಡು ಜಾಸ್ತಿ ಆಗುತ್ತೆ

ನೀವು ಹೊರಗಡೆ ಹೋಗಬೇಕಿದ್ರೆ ಕಾಟನ್ ವೇರ್ ಮಾಡಿ ಮತ್ತು ಸಾಕ್ಸ್ ವೇರ್ ಮಾಡಿ ಸ್ವೆಟರ್ ಹಾಕ್ಕೊಂಡು ಹೋಗಿ ಇಲ್ಲ ಅಂತ ಹೇಳಿದರೆ ಅದು ಜಾಸ್ತಿ ಆಗುತ್ತೆ ಇವಾಗ ಆಗೋಲ್ಲ ಪವಿತ್ರಾ ಅವರೆ ನಾಳೆ ಬನ್ನಿ ಮಾಡಿಕೊಡ್ತೀನಿ ನಾನು ಸ್ವಲ್ಪ ಹೊರಗಡೆ ಇದ್ದೆ ನೀವು ನಾಳೆ ಬಂದರೆ ಕ್ಲಿನಿಕಲ್ಲಿ ಇರ್ತೇನೆ ನಾನು ಕೊಡ್ತೇನೆ

ಆಂ ಹೋಕೆ ನಾಳೆ ಬನ್ನಿ ಹಾಂ ಅದು ಇಲ್ಲ ತೊಗೊಂಬನ್ನಿ ನೋಡ್ಬಿಟ್ಟು ಕೊಡ್ಬೇಕು ಅಲ್ಲವಾ